ಒಂದು ಪಾನೀಯ ಅಥವಾ ಪೇಯವೆಂಬುದು ದ್ರವ ರೂಪದ ಪದಾರ್ಥವಾಗಿರ್ತದೆ ಇದನ್ನು ನಿರ್ದಿಷ್ಟವಾಗಿ ಮನುಷ್ಯರ ಸೇವನೆಗೆಂದೇ ತಯಾರಿಸಲಾಗ್ತದೆ ಮನುಷ್ಯನ ಒಂದು ಮೂಲ ಅಗತ್ಯವನ್ನು ಧರಿಸುವ ಜೊತೆಯಲ್ಲಿ ಪಾನೀಯಗಳು ಮಾನವ ಸಮಾಜದ ಸಂಸ್ಕೃತಿಯ ಭಾವವನ್ನು ರೂಪಿಸ್ತದೆ ಒಂದು ಕಾರ್ಬೋನೇಟೆಡ್ ಪಾನೀಯ ಪಾನೀಯಂದ್ರೆ ನಾವೀಗ ಮನೆಯಲ್ಲಿ ಯಾವುದೇ ರೀತಿಯ ತಂಪು ಪಾನೀಯವನ್ನು ಸೇವಿಸಿದರೆ ಬಹಳ ಉತ್ತಮವಾಗಿ ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ನಾವು ಕಲ್ಲಂಗಡಿ ಪಾನೀಯ ಹಾಗೂ ಮೂಸಂಬಿ ಹಾಗೂ ಕ್ಯಾರೆಟ್ ಜ್ಯೂಸು ಬೀಟ್ರೂಟ್ ಜ್ಯೂಸು ಇನ್ನಿತರ ವಿವಿಧ ರೀತಿಯ ಪಾನೀಯಗಳನ್ನು ಸೇವಿಸುತ್ತೇವೆ ಇದರಿಂದಾಗಿ ಆರೋಗ್ಯವು ಉತ್ತಮವಾಗುತ್ತದೆ ಆರೋಗ್ಯವು ಹದಗೆಡುವುದಿಲ್ಲ